ಮಾನಸಿಕವಾಗಿ ಆರೋಗ್ಯವ ಆರೋಗ್ಯಕವಾಗಿ ಕ್ರೀಡಾ ವಲಯವು ಬಹಳ ಅತ್ಯುತ್ತಮವಾದಂಥ ಒಂದು ಸಾಧನ ಅದು ಯಾಕೆಂತಂದ್ರೆ ಕ್ರೀಡೆ ಮನುಷ್ಯನಲ್ಲಿ ನಿರಾಸಕ್ತಿಯನ್ನು ನಾಶ ಮಾಡ್ತದೆ ಆಮೇಲೆ ಬುದ್ಧಿಯ ಬೆಳವಣಿಗೆಗೆ ಬಹಳ ಸಹಾಯಕವಾಗಿರತಕ್ಕಂಥದ್ದು ಕ್ರೀಡೆ ಹಾಗಾಗಿ ಈ ಕ್ರೀಡಾ ವಲಯವು ಪ್ರತಿಯೊಂದು ಪ್ರದೇಶದಲ್ಲಿಯು ಜನಸಾಮಾನ್ಯರಿಗೆ ಕ್ರೀಡೆಗಳು ಸಹಕಾರಿ ಆಗಿವೆ ಹಾಗೆ ನಮ್ಮ ಪ್ರದೇಶದಲ್ಲಿ ವಿಶೇಷವಾಗಿ ಜಾತ್ರೆಗಳಲ್ಲಿ ನಮ್ಮೂರಿನ ರಥೋತ್ಸವದ ಸಮಯದಲ್ಲಿ ಅಂಥ ಸಂದರ್ಭಗಳಲ್ಲಿ ಊರಲ್ಲಿ ಕುಸ್ತಿಯನ್ನು ಏರ್ಪಡಿಸ್ತಾರೆ ಅದ್ರ ಜೊತೆಗೆ ಖೋ ಖೋ ವಾಲಿಬಾಲ್ ಟೂರ್ನಿಮೆಂಟುಗಳು ಈ ಥರದ ಕ್ರೀಡೆಗಳನ್ನು ಅಳವಡಿಸ್ತಾರೆ ಆಮೇಲೆ ಕಬ್ಬಡ್ಡಿ ಇದು ಮಾನಸಿಕವಾಗಿಯು ಮತ್ತು ದೈಹಿಕವಾಗಿಯು ಮನುಷ್ಯರನ್ನು ಒಂದು ಪ್ರಬಲವನ್ನು ಮಾಡಲಿಕ್ಕೆ ಸಾಧ್ಯವಾಗುವಂಥ ಸಾಧನಗಳು ಇವು ಆಮೇಲೆ ಈ ಥರ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಂಥ ಜನಗಳು ಮಾನಸಿಕ್ವಾಗಿ ಬೇರೊಬ್ಬರಿಗೆ ಆತಂಕವನ್ನು ಉಂಟು ಮಾಡುವಂತದ್ದು ಅಥವಾ ಇನ್ನೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡುವಂತ ಆಲೋಚ ಆಲೋಚನೆಗಳಿಂದ ಸ್ವಲ್ಪ ದೂರ ಇರ್ತರೆ ಹಾಗಾಗಿ ಈ ಕ್ರೀಡೆಯ ವಲಯವು ಬಹಳ ಒಂದು ಒಳ್ಳೆಯ ಕಾರ್ಯವನ್ನು ಏರ್ಪಡಿಸ್ತೀವಿ ವಿಶೇಷವಾಗಿ ನಮ್ಮೂರಲ್ಲಂತು ಪ್ರತಿ ವರ್ಷ ನಾವು ನೋಡ್ತನೇ ಇದ್ವಿ ಭಾಳ ಖುಷಿಯಾಗುವಂಥ ಒಂದು ಸಾಧನೆ ಅದು ನಮ್ಮುರಲ್ಲಿ ಪ್ರತಿಯೊಬ್ಬರು ಈಗ ನಮ್ಮ ಊರಲ್ಲೇ ಒಬ್ಬ ಕುಸ್ತಿಪಟು ತೈಲ್ಯಂಡ್ಗೆಲ್ಲ ಹೋಗ್ ಬಂದಿದ್ದಾರೆ ಪ್ರತಿ ಬೇರೆ ಬೇರೆ ರಾಜ್ಯಗಳಲ್ಲೋಗಿ ಕುಸ್ತಿ ಆಡಿ ಅಲ್ಲಿಯ ಪ್ರಶಸ್ತಿಗಳನ್ನು ತಗೊಂಬಂದಿದ್ದಾನೆ ಇವತ್ತಿಗೂ ಆ ರೀತಿಯಾದಂಥ ಒಂದು ಕ್ರೀಡಾ ವಲಯಗಳು ನಡೀತಿರೋದು ಭಾಳ ಖುಷಿಯನ್ನು ಕೊಡ್ತತೆ